ನನ್ನ ತಂದೆ ಅಥವ ಅಜ್ಜಿಯಿಂದ ಬಾಯಿಂದ ಕೇಳಿದ ಕೆಲವು ಶ್ರೇಷ್ಠ ನಾಯಕರೆಂದರೆ ಗಾಂಧೀಜಿ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಜವಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಬಾಯಿ ಪಟೇಲ್ ಭಗತ್ ಸಿಂಗ್ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ್ ತಿಲಕ್ ಹಾಗೇ ಅವರ ಒಂದು ಇತಿಹಾಸಕ್ಕೆ ತುಂಬಾ ಕೊಡುಗೆ ನೀಡಲಾಗಿದೆ ಗಾಂಧೀಜಿಯವ್ರ್ನ ತಗೊಂಡಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಿಸ್ಕೊಡೋದು ತುಂಬ ಕಾರ್ಣೀಕೃತರಾದರು ಹಾಗೇ ಅಂಬೇಡ್ಕರವರು ಮಹಾನ್ ವ್ಯಕ್ತಿಯಾದ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ ಇವರು ಇವರು ಹೇಳಬೇಕಾದ್ರೆ ಇವರು ನಮ್ಮ ರಾಜಕೀಯಕ್ಕೆ ನಮ್ಮ ಒಂದು ಪ್ರಜಾಪ್ರಭುತ್ವ ಯಾವ ರೀತಿ ಇರಬೇಕು ಒಂದು ಭದ್ರ ಬುನಾದಿಯಾಗಿ ಬ್ಲೂಪ್ರಿಂಟಾಗಿ ಕೆಲಸ ಮಾಡುವಂಥ ಒಂದು ಸಂವಿಧಾನದ ರಚನೆಗೆ ಕಾರಣೀಕೃರಾದರು ಈ ರೀತಿ ಹಲವಾರು ರೀತಿಯ ಶ್ರೇಷ್ಠ ನಾಯಕರನ್ನು ಒಳ್ಗೊಂಡಿದೆ ಬಾಲಗಂಗಾಧಾರ್ ತಿಲಕ್ ಆಗ್ಬೋದು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಒಂದು ಸಿದ್ಧಾಂತದ ಮೇರೆಗೆ ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟವನ್ನು ಮಾಡಿದವರು ಶ್ರೇಷ್ಠ ನಾಯಕರಲ್ಲಿ ಬಾಲಗಂಗಾಧರ ತಿಲಕ್ರವರು ಒಬ್ಬರು ಅದೇ ರೀತಿ ಭಗತ್ ಸಿಂಗ್ರವರು ಅತೀ ಕಿರಿಯ ಕಡಿಮೆ ವಯಸ್ಸಿಗೆ ನೇಣುಗಂಬಕ್ಕೆ ಸ್ವಾತಂತ್ರ್ಯಕ್ಕಾಗಿ ನೇಣುಗಂಬಕ್ಕೆ ಏರಿದ ಒಬ್ಬ ಕ್ರಾಂತಿಕಾರಿ ಮಹಾನ್ ಕ್ರಾಂತಿಕಾರಿಯಾದ ಒಬ್ಬ ಭಗತ್ ಸಿಂಗ್ರವರು ಈ ತುಂಬ ಅನೇಕ ರೀತಿಯಾದ ಅನೇಕ ಶ್ರೇಷ್ಠ ನಾಯಕರನ್ನು ನಾವು ನೋಡಬಹುದು ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ನನಗೆ ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಕ್ರಾಂತಿಯ ಕಿಚ್ಚನ್ನು ಮೂಡಿಸಿ ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟ ಮಾಡಿ ಹೊರ ದೇಶಗಳಲ್ಲಿ ಐ ಎನ್ ಎ ಫಾರ್ವರ್ಡ್ ಬ್ಲ್ಯಾಕ್ ತುಂಬ ರೀತಿ ಒಳ್ಳೆ ಒಳ್ಳೆ ಕಾ ಕ ಇದು ಸಂಘಟನೆಗಳನ್ನು ತರುವುದರ ಮೂಲಕ ಪತ್ರಿಕೆಗಳನ್ನು ತರುವುದರ ಮೂಲಕ ಸ್ವಾತಂತ್ರ್ಯಕ್ಕಾಗಿ ನಿರಂತರ ಹೋರಾಟ ಮಾಡಿ ಪ್ರಾಣತ್ಯಾಗ ಬಲಿ ಮಾಡಿದ ಅನೇಕ ಶ್ರೇಷ್ಠ ನಾಯಕರನ್ನು ನಾವು ಕಾಣಬಹುದು ನಮ್ಮ ದೇಶದಲ್ಲಿ ಅದೇ ರೀತಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವಾಗುವುದು ಖೇಡಾ ಸತ್ಯಾಗ್ರಹ ಆಗುದು ದಂಡಿ ಸತ್ಯಾಗ್ರಹ ಆಗಬಹುದು ಚಂಪಾರಣ್ ಸತ್ಯಾಗ್ರಹವಾಗುವುದು ಕಾನೂನು ಭಂಗ ಚಳುವಳಿಯಾಗಬಹುದು ಈ ರೀತಿ ಅನೇಕ ರೀತಿಯ ಚಳುವಳಿಗಳಲ್ಲಿ ಭಾಗವಹಿಸಿ ನಿರಂತರ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕೊಡುಗೆ ನೀಡಿದ ಶ್ರೇಷ್ಠ ನಾಯಕರಲ್ಲಿ ಗಾಂಧೀಜಿಯವರು ಮನನಟ್ಟಾಗಿದ್ದಾರೆ ಅದೇ ರೀತಿ ಅಂಬೇಡ್ಕರ್ರವರು ತಮ್ಮ ಮೂಕ ನಾಯಕ ಪತ್ರಿಕೆಯ ಮುಖಾಂತರ ಬಹಿಷ್ಕೃತ ಭಾರತ ಎಂಬ ಸಂಘಟನೆಯನ್ನು ಕಟ್ಟಿ ಜನರಲ್ಲಿ ದಲಿತ ವರ್ಗದವರ ಜನರ ಪರವಾಗಿ ಹೋರಾಡಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಅತ್ಯಂತ ಧೀಮಂತ ನಾಯಕನಾಗಿ ದುಂಡು ಮೇಜಿನ ಮೂರು ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಅದೇ ರೀತಿ ಸರ್ದಾರ್ ವಲ್ಲಭಬಾಯಿ ಪಟೇಲ್ರವರು ತಮ್ಮ ಸರ್ದಾರ್ ವಲ್ಲಭಬಾಯಿ ಪಟೇಲ್ರವರು ಮೊದಲ ಕಾನೂನು ಮಂತ್ರಿ ಹಾಗೂ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಲ್ಲದೆ ದೇಶವನ್ನು ಒಟ್ಟುಗೂಡಿಸಿ ಐನೂರ ಐವತ್ತೆರಡು ಪ್ರಾಂತ್ಯಗಳಿದ್ದ ನಮ್ಮ ಭಾರತ ದೇಶವನ್ನು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ರಾಜ್ಯಗಳಾಗಿ ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಿದ ಕಾರಣೀಕೃತರಾಗಿ ಸರ್ದಾರ ವಲ್ಲಭಬಾಯಿ ಪಟೇಲ್ರವರು ನಾವು ಕಾಣಬಹುದು ಈಗಲೂ ಸಹ ಅವರ ಪ್ರತಿಮೆಯನ್ನು ನರ್ಮದಾ ನದಿ ದಂಡೆಯ ಮೇಲೆ ಅತೀ ದೊಡ್ಡ ಏಕತಾ ಪ್ರತಿಮೆ ಏಕತಾ ಕಲ್ಲಿನ ಏಕತಾ ಪ್ರತಿಮೆ ಎಂದು ಕರೆಯಬಹುದು ಇದೇ ರೀತಿ ಅನೇಕ ರೀತಿಯ ಗಣ್ಯ ವೃಕ್ತಿಗಳನ್ನು ನಾವು ಕಾಣಬಹುದು ಅನಿಬೆಸೆಂಟ್ ಆಗಬಹುದು ಸರೋಜಿನಿ ನಾಯ್ಡುರವ್ರು ಜವ್ಹರಲಾಲ್ ನೆಹರೂರವರು ಜವ್ಹರಲಾಲ್ ನೆಹರೂರವರ ಬಗ್ಗೆ ಹೇಳಬೇಕಾದರೆ ಇವರನ್ನು ನಾವು ಪ್ರೀತಿಯಿಂದ ಚಾಚಾ ಎಂದು ಕರೆಯುತ್ತೇವೆ ಇವರ ಒಂದು ದೇಶ ಸೇವೆಗೆ ಕಾರಣವೇನೆಂದರೆ ಇವರು ಕಾಂಗ್ರೆಸ್ ಪಾರ್ಟಿಯನ್ನು ಯುವ ಕಾಂಗ್ರೆಸ್ನ ಮುಖಂಡರಾಗಿ ಕಾರ್ಯ ನಿರ್ವಹಿಸಿದ್ದಲ್ಲದೆ ಅದರಲ್ಲೀ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನ ಸಾವಿರ್ದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಎಂಬ ಗುರಿಯನ್ನು ಹೊಂದಿದ್ದು ಆ ಗುರಿಯನ್ನೂ ನೀಗಿಸುವಲ್ಲಿ ಕಾರಣೀಕೃತರಾದರು ಜವಹರಲಾಲ್ ನೆಹರೂರವರು ಅದೇ ರೀತಿ ಸಾವಿರ್ದ ಒಂಬೈನೂರ ಮೂವತ್ತೆಂಟು ಫೈಜಾಬಾದ್ ಎಂಬ ಒಂದು ಗ್ರಾಮದಲ್ಲಿ ಒಂದು ಕಾಂಗ್ರೆಸ್ನ ಅಧಿವೇಶನ ನಡೆಯಿತು ಅದರಲ್ಲಿ ಸಂವಿಧಾನ ರಚನಾ ಸಭೆಯ ರಚನಾ ಸಭೆಯ ಬಗ್ಗೆ ಚೇರ್ಮಾನವಾಯಿತು ವಯಸ್ಕರಿಂದ ಒಂದು ಸಂವಿಧಾನ ರಚನೆಯಾಗಬೇಕೆಂಬ ಪರಿಕಲ್ಪನೆಯನ್ನು ಜವಹರಲಾಲ್ ನೆಹರೂ ಅವರು ನಮಗೆ ಕೊಟ್ಟರು ಅದೇ ರೀತಿ ಸೊ ಭಾರತ ಸಂವಿಧಾನಕ್ಕೆ ಪ್ರಸ್ತಾವನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೂ ಸಹ ಪ್ರಸ್ತಾವನೆಯನ್ನು ಗಾ ನೆಹರೂರವರೇ ನೀಡಿದ್ದರು ನಮಗೆ ಅದೇ ರೀತಿ ಇನ್ನು ನೋಡಬೇಕಾರೆ ಗಣ್ಯ ವ್ಯಕ್ತಿ ಸುಮಾರು ಗಣ್ಯ ವ್ಯಕ್ತಿಗಳನ್ನು ನಾವು ನಮ್ಮ ಭಾರತದಲ್ಲಿ ನೋಡಬಹುದು ನಮ್ಮ ತಂದೆ ತಾಯಿ ಅಜ್ಜಿ ಮತ್ತು ಅಜ್ಜಿ ಅವರು ಹೇಳಿದ ಕತೆಗಳಲ್ಲಿ ನಾವು ಕೇಳುವುದಾದರೆ ಶ್ರೇಷ್ಠ ನಾಯಕರ ಪಟ್ಟಿಗಳಲ್ಲಿ ಇವರೆಲ್ಲಾ ಬಂದು ಹೋಗುತ್ತಾರೆ ಅದೇ ರೀತಿ ರಾಜರುಗಳು ಒಂದು ಬಂದಾಗ ಚಿಕ್ಕ ದೇವರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ತನೇ ಜಯ ಚಾಮರಾಜೇಂದ್ರ ಒಡೆಯ ಈ ರೀತಿ ಮೈಸೂರು ರಾಜರು ಆಳಿದಂಥ ನಮ್ಮ ರಾ ಕರ್ನಾಟಕ ರಾಜ್ಯ ಅತ್ಯುನ್ನತ ಮಟ್ಟದಲ್ಲಿತ್ತು ಅದೇ ರೀತಿ ಈ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದ ಅಶೋಕ ಚಕ್ರವರ್ತಿಯು ಅತ್ಯುನ್ನತ ಹೆಸ್ರು ಮಾಡಿದ್ದು ಶಾಸನಗಳ ರಾಜ ಭಾರತದ ಶಾಸನಗಳ ರಾಜ ಎಂದು ಕರೆಯಲು ಏ ಕರೆಯಲ್ಪಡುವ ಕಾರಣೀಕೃತರಾಗಿದ್ದಾರೆ ಇವರನ್ನೂ ಸಹ ನಮ್ಮ ತಾಯಿ ಅಜ್ಜಂದಿರು ನಮ್ಮ ನಮಗೆ ಹೇಳಿದ ಕತೆಗಳುಂಟು ಅದೇ ರೀತಿ ಅದೇ ರೀತಿ ಕೃಷ್ಣ ದೇವರಾಯ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನದ ಕೃಷ್ಣ ದೇವರಾಜ ರಾಜಾ ಕೃಷ್ಣ ದೇವರಾಜರು ಇವರ ಇವರ ಬಗ್ಗೆ ಸಾಧನೆ ಅಪಾರವಾಗಿದ್ದು ಇವರ ಕಾಲದಲ್ಲಿ ಹಂಪಿ ಒಂದೂ ವಜ್ರಗಳಿಂದ ವಜ್ರ ವೈಢೂರ್ಯಗಳಿಂದ ಕೂಡಿದ್ದ ನಾಡಾಗಿತ್ತು ಎಂಬ ಕಲ್ಪನೆಯೂ ಸಹ ನಮ್ಮ ಅಜ್ಜಂದಿರು ಕೊಟ್ಟಿದ್ದರು ಅದೇ ರೀತಿ ಇವರ ಇವರ ಕಾಲದಲ್ಲಿ ಅತೀ ಹೆಚ್ಚು ಒಳ ಚರಂಡಿ ವ್ಯವಸ್ಥೆಯಾಗಬಹುದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬಹುದು ಗಣೇಶ ಶಿವಾಜಿ ಚ ಇವು ಇವೆಲ್ಲಾ ಹಬ್ಬಗಳಾಗಬಹುದು ಅದೇ ರೀತಿ ರಾಜ ಒಡೆಯರು ಸಹ ಪ್ರಾರಂಭಿಸಿದ ನವರಾತ್ರಿ ಉತ್ಸವ ಆಗಿರಬಹುದು ಅದೆ ಅದೇ ರೀತಿ ದೇವಸ್ಥಾನಗಳಿಗೆ ಬಂದಾಗ ಪ್ರತಿಯೊಂದು ದೇವಸ್ಥಾನವೂ ರಾಜ ರಾಜರೂ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನಗಳಾಗಿದ್ದಾವೆ ಈ ರೀತಿ ಆ ರಾಜರು ತಮ್ಮ ಕಾಲದಿಂದಲೇ ತಮ್ಮ ಆಡಳಿತವನ್ನು ಯಾವ ರೀತಿ ಮಾಡಬೇಕು ಒಂದು ಅಧಿಕಾರವನ್ನು ಯಾವ ರೀತಿ ವಿಕೇಂದ್ರೀಕರಣ ಮಾಡಬೇಕು ಅಧಿಕಾರ ತಮ್ಮ ಒಬ್ಬರ ಸೊತ್ತಲ್ಲ ಎಲ್ಲರ ಸೊತ್ತು ಎಲ್ಲರೂ ಅಧಿಕಾರವನ್ನು ವ ಚಲಾಯಿಸಬೇಕು ಎಂಬ ಕಲ್ಪನೆಯನ್ನು ರಾಜರ ಕಾಲದಿಂದಲೇ ಅಂದರೆ ಈಗ ಚೋಳ ಗ್ರಾಮಾಡಳಿತ ಅವರ ಉತ್ತರವಿರೂರು ಶಾಸನದಿಂದ ನಮಗೆ ತಿಳಿಯಪಡುತ್ತದೆ ಈ ರೀತಿ ಗ್ರಾಮಾಡಳಿತ ಯಾವ ರೀತಿ ಇರಬೇಕು ಪಂಚಾಯ್ತಿ ಪಂಚಾಯ್ತಿ ಬಗ್ಗೆ ಪರಿಕಲ್ಪನೆಯು ಸಹ ರಾಜರುಗಳಲ್ಲಿ ಇತ್ತು ಈ ರೀತಿ ಒಬ್ಬರಿಂದ ಒಬ್ಬರು ಒಬ್ಬರಿಗಾಗಿ ಒಬ್ಬರು ಎಂಬ ಕಲ ಪರಿಕಲ್ಪನೆಯನ್ನು ನಮ್ಮ ರಾಜರುಗಳು ನೀಡಿದ್ದರು ಅದೇ ರೀತಿ ಯಾವುದೇ ಒಂದು ಪೊಲೀಸು ಕಾನೂನು ಸುವ್ಯವಸ್ಥೆ ಇವುಗಳೆಲ್ಲ ಪರಿ ಪರಿಚಯವೇ ಇಲ್ಲದ್ದಿದ್ದ ರಾಜರು ಪೊಲೀಸು ಕಾನೂನು ಇವು ಈ ಈ ರೀತಿಯಾಗಿ ಕೆಲಸ ಅನ್ನು ನಿರ್ವಹಿಸುತ್ತಿದ್ದರು ಮುಂದೆ ನಂತರ ಬ್ರಿಟೀಷರ ಒಂದು ಆಳ್ವಿಕೆಯ ನಂತ ಮು ಬ್ರಿಟೀಷರ ಆಳ್ವಿಕೆಯ ಕಾಲದಲ್ಲಿ ಕೊತ್ವಾಲ ಪೋಲಿಸ ಎಂಬ ಹೊಸ ಹುದ್ದೆಗಳ್ ಸೃಷ್ಟಿಯಾಗಿ ನಮಗೆ ಹೊಸ ಹೊಸ ವ ಪದಗಳನ್ನು ಉತ್ ಉತ್ತೇಜನ ಆಯಿತು ಬಟ್ ನಮ್ಮ ಅಜ್ಜಂದಿರ ಕಾಲದಲ್ಲಿದ್ದ ಒಬ್ಬ ರಾಜರುಗಳ ಆಳ್ವಿಕೆ ತುಂಬ ಅತ್ಯುನ್ನತ ಮಟ್ಟದಲ್ಲಿತ್ತು ಎಂದು ಹೇಳಲು ಇಷ್ಟ ಪಡುತ್ತೇನೆ ಅದೇ ರೀತಿ ಈ ಸಾಂಸ್ಕೃತಿಕ ನಗರಗಳ ಪಟ್ಟಿಯಲ್ಲಿ ಮೈಸೂರು ಎಂಬುದು ಅತ್ಯುನ್ನತ ಸ್ಥಾನದಲ್ಲಿದ್ದು ಮೈಸೂರು ಸಂಸ್ಥಾನಕ್ಕೆ ಮೈಸೂರು ರಾಜರ ಕೊಡುಗೆ ಅಪಾರವಾದದ್ದು ಅದೇ ರೀತಿ ಕೃಷಿಗೆ ಬಂದಾಗ ವಾಣಿವಿಲಾಸ ಸಾಗರ ಡ್ಯಾಮ್ ಆಗಬಹುದು ಕೃಷ್ಣ ರಾಜ ಸಾಗ ಕೃಷ್ಣ ಸಾ ರಾಜರ ಸ್ ಕೆ ಆರ್ ಎಸ್ ಡ್ಯಾಮ್ ಆಗಿರಬಹುದು ಮಂಡ್ಯದಲ್ಲಿ ಈ ರೀತಿ ಅನೇಕ ರೀತಿಯ ಕೃಷ್ಣ ನದಿಗೆ ಕಾವೇರಿ ನದಿಗೆ ನೇತ್ರಾವತಿ ನದಿಗೆ ಅದೇ ರೀತಿ ಕಾಳಿ ನದಿಗೆ ಶರಾವತಿ ನದಿಗೆ ಅನೇಕ ರೀತಿಯ ಡ್ಯಾಮ್ಗಳನ್ನು ಕಟ್ಟಿ ಅದನ್ನು ನೀರಾವರಿಗೆ ಪೋಷಣೆ ಮಾಡುವಲ್ಲಿ ಕರ್ನಾಟಕ ರಾಜ್ಯ ಅತ್ಯುನ್ನತವಾಗಿತ್ತು ಅದೇ ರೀತಿ ಭಾರತದಲ್ಲಿ ಸುಮಾರು ರಾಜರುಗಳು ಈ ರೀತಿಯ ನೀರಾವರಿ ವ್ಯವಸ್ಥೆಗೆ ತುಂಬ ಕೊಡುಗೆ ಒಳ್ಳೆ ಒಳ್ಳೆ ಕೊಡುಗೆಯನ್ನು ನೀಡಿದ್ದಾರೆ ಈ ರೀತಿ ನಮ್ಮ ರಾಜರುಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಶ್ರೇಷ್ಠ ನಾಯಕರ ಪಟ್ಟಿಯಲ್ಲಿ ನಿಂತುಕೊಂಡಿದ್ದರು ಅದೇ ರೀತಿ ಈಗ ಪ್ರಸ್ತುತ ಪ್ರಸ್ತುತ ಭಾರತದಲ್ಲಿ ನೋಡುವುದಾದರೆ ನಮ್ಮ ತಂದೆಯವರ ಬಾಯಲ್ಲಿ ಕೇಳಿದ ಮಾತುಗಳಾದರೆ ಶ್ರೇಷ್ಠ ನಾಯಕರ ಪಟ್ಟಿಯಲ್ಲಿ ಮೋದಿಯವರ ಮೋದೀಜಿಯವರ ಹೆಸರು ಕೇಳಲ್ಪಟ್ಟಿತು ಮೋದೀಜಿಯವರು ತಮ್ಮ ಡಿಜಿಟಲೀಕರಣ ಡಿಜಿಟಲ್ ಇಂಡಿಯಾ ಎಂಬ ಪರಿಕಲ್ಪನೆಯನ್ನು ತಂದಾಗೆ ತಂದು ನಮ್ಮ ಬಾಳಿನಲ್ಲಿ ಸುವ್ಯವಸ್ಥೆಯನ್ನು ತಂದುಕೊಟ್ಟಿದ್ದಾರೆ ಈ ರೀತಿ ಸುವ್ಯವಸ್ಥೆಯನ್ನು ತಂದುಕೊಟ್ಟ ಮೋದೀಜಿಯವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಶ್ರೇಷ್ಠ ನಾಯಕರ ಪಟ್ಟಿಯಲ್ಲಿ ಅವರು ಚಿರಋಣಿಯಾಗಿರಲಿ ಎಂದು ನಾನು ಪ್ರಾ ಪರಿಪರಿಸುತ್ತೇನೆ ಅದೇ ರೀತಿ ಈಗ ಫೋನ್ಪೇ ಆಗಬಹುದು ಗೂಗಲ್ಪೇ ಆಗಬಹುದು ಈ ಸ್ವಚ್ಛ ಭಾರತ್ ಮಿಷನ್ ಆಗಬಹುದು ಈ ನೋಟುಗಳ ಅಂಬಾನೀಕರಣ ಆಗ್ಬೋದು ಎಲ್ಲವೂ ಸಹ ಒಂದು ಸಾರ್ವಜನಿಕ ಹಿತಾಸಕ್ತಿಗಾಗಿ ತಾವು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯವು ಜನಗಳ ಹಿತದೃಷ್ಟಿಯಿಂದ ಜನಗಳ ಹಿತ ಹಿತವನ್ನು ಬಯಸುವ ಶ್ರೇಷ್ಠ ನಾಯಕರ ಪಟ್ಟಿಯಲ್ಲಿ ಪ್ರಪಂಚದ ಶ್ರೇಷ್ಠ ನಾಯಕರ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ತುಂಬಿರುವ ಮೋದೀಜಿಯವರು ಈ ರೀತಿ ಶ್ರೇಷ್ಠ ನಾಯಕರ ಬಗ್ಗೆ ನಾನು ನಮ್ಮ ತಂದೆ ಅಥವಾ ಅಜ್ಜಿಯವ್ರ ಬಾಯಿಂದ ಕೇಳಿದ ಮಾತುಗಳು ತುಂಬ ತುಂಬ ಇತಿಹಾಸಕ್ಕೆ ಕೊಡುಗೆಯನ್ನು ನೀಡುವ ಒಂದು ಹೆಸರುಗಳಾಗಿದ್ದಾವೆ ಎಂದು ಹೇಳಲು ಬಯಸುತ್ತೇನೆ